ನಮ್ಮ ಬೆಳೆಗಳಿಗೆ ಪ್ರಾಣಿಗಳು ಅಂತಂದರೆ ಮುಖ್ಯವಾಗಿ ಹಂದಿಯ ಕಾಟ ಹಂದಿಯ ಕಾಟ ಮುಖ್ಯವಾಗಿರುತ್ತದೆ ಅದು ಬಿಟ್ಟರೆ ಕೀಟಗಳು ಇರ್ತವೆ ಹಂದಿಗಳ ಕಾಟವನ್ನು ನಾವು ಹಂದಿಗಳು ಅಥ್ವಾ ದನಗಳು ಎಮ್ಮೆಗಳು ಅವು ತಿನ್ನಲು ಬಂದಾಗ ಅದನ್ನು ಅದಕ್ಕೆ ಅದರ ಕಾಟದಿಂದ ಅಥ್ವಾ ಅದರ ಅದರಿಂದ ಹೇಗೆ ನಮ್ಮ ಬೆಳೆಗಳನ್ನು ರಕ್ಷಿಸ್ಕೊಬೇಕಂದರೆ ಮೊದಲು ನಾವು ಸುತ್ತ ಬೇಲಿಯನ್ನು ಹಾಕಬೇಕು ಆ ಬೆಳೆಗಳ ಸುತ್ತ ಬೇಲಿನ ಹಾಕಬೇಕು ಅದು ಬರಲಾರದಂಗೆ ತಡೀಬೇಕು ಇವಾ ಇವಾ ಇವಾಗ ಸೋಲಾರ್ ಫೆನ್ಸಿಂಗ್ ಅಂತಂದೇಳಿ ಒಂದು ಸಿಗುತ್ತೆ ಅದರಲ್ಲಿ ಸೌರಶಕ್ತಿಯಿಂದ ಅದು ಪ್ರಾಣಿಗಳಿಗೆ ಅಷ್ಟೊಂದು ಏನು ಹಾನಿ ಮಾಡಂಗಿಲ್ಲ ಬಟ್ ಆದರೆ ಅದು ಒಂಥರ ಎಲೆಕ್ಟ್ರಿಕ್ ಶಾಕ್ ಬರುತ್ತೆ ಅದನ್ನು ಟಚ್ ಮಾಡಿದರೆ ಹಾನಿ ಆಗಂಗಿಲ್ಲ ಬಟ್ ಆದರೆ ಅದು ಬರಂಗಿಲ್ಲ ಆ ಥರ ಫೆನ್ಸಿಂಗ್ ಮಾಡಬೇಕು ಅದು ಬಿಟ್ಟರೆ ಕೆಲವೊಂದು ಇಲಿಗಳು ಇಂಥವು ಇಲಿಗಳು ಅಥವಾ ಇಂಥವಕ್ಕೆ ನಮಗೆ ಒಂದು ಇಲಿ ಒಂದು ಮ್ಯಾಟ್ ಅಂತ ಸಿಗುತ್ತೆ ಅದು ಬಿಟ್ಟರೆ ಒಂದು ಇವಾಗ ಸೆಕೆಂಡರಿಯಾಗಿ ಒಂದು ಇಲಿಗಳು ಸಾಯುತ್ತವೆ ಅದನ್ನು ಇದ್ರಾಗ್ ಒಂಥರ ಒಂದು ಸ್ಪೆಷಾಲಿಟಿ ಅಂದರೆ ಇನ್ನು ಹೆಂಗಂದ್ರೆ ಇಲಿ ಸಾ ಇಲಿ ಒಂದು ಯಾವ್ದರೂ ತಿಂದ್ತು ಅಂದರೆ ಒಂದು ದಿನ ವಿಷ ಇಟ್ಟಿರ್ತೀವಿ ಅಥ್ವಾ ಇಲಿ ಪಾಷಾಣ ಇಟ್ಟಿರ್ತೀವಿ ಅದು ತಿಂದ್ತು ಸತ್ತಿತು ಅಂತಾನೆ ಅದನ್ನು ನೋಡಿ ಇನ್ನೊಂದು ಇಲಿ ಬರಂಗಿಲ್ಲ ಅಲ್ಲಿ ಅದು ಇರುವಂತಹ ಬುದ್ಧಿವಂತಿಕೆ ಇಲಿಗೆ ಹಾಗಾಗಿ ಇವಾಗಿವಾಗ ಹೆಂಗ್ ಬರ್ತಿದ್ದಾವೆ ಅಂತಂದರೆ ಒಂದು ಇಲಿ ಪಾಷಾಣ ಅದನ್ನು ತಿಂದರೆ ಅದು ಸಾಯುತ್ತೆ ಬಟ್ ಆದರೆ ಆವಾಗೇ ಸಾಯಂಗಿಲ್ಲ ಇಮ್ಮಿಡಿಯೇಟಾಗಿ ಅದೆಲ್ಲ ತಿಂದು ಆರಾಮ್ಸೆ ಬದುಕ್ತಿರತ್ತೆ ಸ್ವಲ್ಪ ಒಂದು ಎರಡು ನಿಮಿಷ ಮೂರು ನಿಮಿಷ ಆದ್ಮೇಲೆ ಅದು ಬೇರೆ ಕಡೆ ಹೋದ್ಮೇಲ್ ಸಾಯುತ್ತೆ ಹಾಗಾಗಿ ಅದು ತಿಂದರೆ ಏನೂ ಆಗಿಲ್ಲ ಅಂತ ಅಂದುಕೊಂಡು ಇನ್ನೊಂದು ಇಲಿ ಬಂದು ತಿನ್ನುತ್ತೆ ಅದೂ ಕೂಡ ಅದೂ ಕೂಡ ಒಂದು ಎರಡು ಮೂರು ನಿಮಿಷ ಆಗಿ ಸಾಯುತ್ತೆ ಇದೊಂಥರ ಸೆಕೆಂಡರಿ ಪಾಯ್ಸನ್ ಅಂತ ಕರಿತೀವಿ ಸೆಕೆಂಡರಿಯಾಗಿ ಇಂತಹ ಇಂಥವುಗಳನ್ನು ಮಾಡೋ ಮುಖಾಂತರ ಅಥ್ವಾ ಬೇಲಿಗಳನ್ನು ಹಾಕೋ ಮುಖಾಂತರ ಅಥ್ವಾ ನೆಟ್ಗಳನ್ನು ಹಾಕೋ ಮುಖಾಂತರ ನಾವು ಈ ಬೆಳೆಗಳನ್ನು ರಕ್ಷಿಸಬೋದು